ಅಡುಗೆಯ ರುಚಿ ಬಗ್ಗೆ ಅಂದ್ರೆ ನಾನು ನಮ್ಮ ಮನೆಯಲ್ಲಿ ಹೆಚ್ಚಾಗಿ ನಾವು ಬ್ರೆಡ್ ದೋಸೆ ಅಂಥೇಳಿ ನಮ್ಮ ಮನೆಯಾಗ ಎಲ್ಲ ಒಬ್ಬರೊಬ್ರು ಇಷ್ಟಪಡ್ತಾರೆ ಬ್ರೆಡ್ ದೋಸೆ ಅಂತ ಅಂದ್ರೆ ಅಕ್ಕಿನ ನೆನೆ ಹಾಕಿ ಮೂರು ದಿವಸ ನೆನೆ ಹಾಕ್ಬೇಕು ಅವನ್ನ ದಿನಾ ತೊಳ್ದು ತೊಳ್ದು ಇಡಬೇಕ ಆಮೇಲೆ ಹಾಂ ಸ್ವಲ್ಪ ಆರೆಕಿ ಅವನ್ನ ಅಕ್ಕಿ ಹಿಟ್ಟು ಮಾಡಿ ಹಾಂ ಮಿಕ್ಸಿಗೆ ಹಾಕಿ ಒಂದು ನಾಲ್ಕು ಗ್ಲಾಸ್ ಅಕ್ಕಿ ಹಾಕಿದ್ರೆ ಒಂದು ಗ್ಲಾಸ್ ರವೆ ನುಚ್ಚು ತೆಗಿಬೇಕು ಆಮೇಲೆ ಅದು ನಾಲ್ಕು ನೀರಾಕಿ ನಾಲ್ಕು ಗ್ಲಾಸ್ ನೀರು ಹಾಕಿ ಅದನ್ನು ಹೆಸ್ರು ಬಂದ್ಮೇಲೆ ರವೆ ಹಾಕಿ ಹಿಟ್ಟನ್ನು ರವೆ ಇರುತ್ತಲ್ಲ ಅದು ಕುದಿಸಿ ಸ್ವಲ್ಪ ಆರರಿಂದ ಅದನ್ನು ಎತ್ತಿಟ್ಟು ಆರಿದ್ಮೇಲೆ ನಾಲ್ಕು ಹಿಟ್ಟು ಹಾಕಿ ಒಂದು ಮಜ್ಜಿಗೆ ಹಾಕಿ ಕಲಸಿಡಬೇಕು ಬೆಳಗ್ಗೆ ಅದು ದಸಳೆಗ್ ಹಿಟ್ಟಾಗುತ್ತ ಅದನ್ನ ನಾವು ಹಂಚಿ ಸ್ವಲ್ಪ ಎಣ್ಣೆಯನ್ನ ಹಾಕಿ ಹಾಂ ಒಂದು ಚಮಚ ಹಿಟ್ಟು ಹಾಕಿ ಸುತ್ತಲಿ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಮತ್ತು ಒಳ್ಳೆ ತಿರುವಿ ಹಾಕಿ ಬೇಯಿಸ್ಬೇಕು ಅದು ಬ್ರೆಡ್ ದೋಸೆ ಬ್ರೆಡ್ ಬ್ರೆಡಿನ್ ಟೈಪ ಹಾಂ ಉಬ್ಬಿ ಬ್ರೆಡ್ ಹೆಂಗಿರುತ್ತಲ್ಲ ಆ ಥರ ಹಾಂ ಬರುತ್ತದೆ ಬ್ರೆಡ್ ದೋಸೆ ಅಂತ ಅದ್ರಲ್ಲಿ ಕೊಬ್ಬರಿ ಚಟ್ನಿ ಮಾಡ್ತೀವಿ ಅದ ನಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಅದೇ ರೀತಿಯಾಗಿ ನಾವು ಬೇರೆ ಬೇರೆ ಅಡುಗೆಯನ್ನ ಆಮೇಲೆ ಕೆಲವೊಂದು ಯೂಟೂಬ್ ನೋಡಿ ಕಲ್ತ್ಕೊಂಡಿರ್ತೀವಿ ನಮ್ಮ ಮಕ್ಕಳು ಕೂಡ ಮಾಡ್ತಾರೆ ಅಡುಗೆ ಬೇರೆ ಬೇರೆ ಹೊಸ ನಮೂನಿ ಅಂಥೇಳಿ ತಿನ್ನೋಕೆ ಒಂಥರ ಟೇಸ್ಟ್ ಇರುತ್ತಾ ನಮ್ಮ ಮಕ್ಳು ಮಾಡಿದಾಗಿನ ಅವು ಹೆಸ್ರು ಬೇರೆ ಬೇರೇ ಹೆಸ್ರು ಹೊಸ್ದಾಗಿ ಏನೇನೋ ಹೇಳ್ತಿರ್ತಾರೆ ಮಾಡಿ ಕೊಟ್ಟಿರ್ತಾರೆ ತಿಂದಿರ್ತೀವಿ ಟೇಸ್ಟ್ ಹೇಗಿರುತ್ತೆ ಮತ್ತು ನಾವು ಕೂಡ ಮೈಸೂರು ಪಾಕ ಮಾಡ್ತೀವಿ ಮನೆಯಲ್ಲಿ ಅದು ಒಂದು ಸರ್ತಿ ಮತ್ಬಿಟ್ಟು ಮೈಸೂರು ಪಾಕ ಮಾಡೋಕೆ ಹೋಗಿ ಗಂಟು ಗಂಟಾಗಿತ್ತು ಅದನ್ನು ಯಾರು ತಿನ್ನಲೇ ಇಲ್ಲ ಆ ಥರ ಆಗಿತ್ತು ಮೈಸೂರು ಪಾಕ ಮತ್ತು ಯೂಟೂಬ್ ನೋಡಿ ಮತ್ತು ಮಾಡಿದಾಗ ಚೆನ್ನಾಗಿ ಬಂತು ಮನೆಯಲ್ಲಿ ಎಲ್ಲರೂ ಸೇರಿ ಇಷ್ಟಪಟ್ಟು ತಿಂದರೂ ನನ್ನ ಮಗನಿಗೆ ಮೈಸೂರು ಪಾಕ ಅಂದ್ರೆ ಸ್ವಲ್ಪ ತುಂಬ ಇಷ್ಟ ನಮ್ಮ ದೊಡ್ಡ ಮಗಳಿಗೆ ಜಿಲೇಬಿ ಅಂದರೆ ಇಷ್ಟ ಜಿಲೇಬಿ ಮನೆಯಲ್ಲಿ ಜಾಸ್ತಿ ಹೆಚ್ಚಾಗಿ ಮಾಡೋದಿಲ್ಲ ಮಾಡಿದರೆ ಹೊರಗಡೆಯಿಂದ ತಂದಿರ್ತೀವಿ ಆಮೇಲೆ ಟಿವಿಯಲ್ಲಿ ವೆರೈಟಿಯಾಗಿ ಬೇರೆ ಬೇರೆ ಅಡುಗೆಯನ್ನ ನೋಡಿ ಆ ಥರವೂ ಮಾಡ್ಕೊಂಡು ತಿಂತೀವಿ ಮತ್ತು ಹುಡುಗ್ರಿಗೆ ಏನು ಸಹ ಸ್ನ್ಯಾಕ್ಸ್ ಆ ಥರ ಆಲುಗಡ್ಡೆ ಮತ್ತು ಬದನೇಕಾಯಿ ಬೋಂಡ ಮಾಡ್ತೀವಿ ಬದನೇ ಕಾಯ್ದು ಬೋಂಡ ಆಮೇಲೆ ಮಿರ್ಚಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ ನಾವು ಸಾಯಂಕಾಲ ಏನಾದರು ಮಂಡರೊಳಗ ಮಿರ್ಚಿ ಮಾಡ್ತೀವಿ ಕಡಲೆ ಹಿಟ್ಟು ತಂದು ಮೆಣ್ಸಿನ್ಕಾಯಿ ತಂದು ಆ ಮೆಣ್ಶಿನ್ಕಾಯಿ ಸ್ವಲ್ಪ ಮುಂದೆ ಮುರಿದು ಅದಕ್ಕೆ ಜೀರಿಗೆ ಹಾಕಿ ಹಿಟ್ಟು ಕಲಸಿ ಎಣ್ಣೆ ಒಳಗೆ ಮೆಣಸಿನ್ಕಾಯಿನ ಎದ್ದೆದ್ದು ಹಾಕ್ದಾಗ ಮಿರ್ಚಿ ರೆಡಿ ಆಗ್ತವೆ ಮಂಡಾಳು ಮೈಸೂರು ಮಂಡಾಳು ಮೈಸೂರು ಮಂಡಕ್ಕಿ ಅಂತ ಇಲ್ಲಿ ನಮ್ಮ ಕಡೆ ಮಂಡಾಳು ಚೆನ್ನಾಗಿ ಸಿಗ್ತವೆ ಇಲ್ಲಿ ಕೊಪ್ಳ ಬಾಗಿದಾಗ ಚುರುಮರಿ ಅಂತಾರೆ ಕೆಲ್ವೊಂದು ಭಾಷೆ ಒಳಗೆ ಅಂದರೆ ನಾವು ನಮ್ಮ ಕಡೆ ಮಂಡಾಳನ ಅಂತೀವಿ ಮಂಡಾಳು ಅಂತೀವಿ ಮಂಡಾಳು ಮಿರ್ಚಿ ರೆಡಿ ಮಾಡಿ ಸಾಯಂಕಾಲ ಎಲ್ಲರಿಗೂ ಹಾಕ್ಕೊಟ್ಟಿರ್ತೀವಿ ಮತ್ತು ನಂತರ ಇಲ್ಲಿ ಜಾತ್ರೆ ಅಂತ ಇರುತ್ತೆ ಕೊಪ್ಳ ಗವಿಸಿದ್ಧೇಶ್ವರ ಜಾತ್ರೆ ಇದ್ದಾಗ ಇಲ್ಲೆಲ್ಲ ಸ್ವಲ್ಪ ಮಂಡಾಳು ಮಿರ್ಚಿ ವಡಿ ಅಲಸಂದಿ ವಡಿ ಆಮೇಲೆ ದೋಸೆ ಮೈಸೂರು ಪಾಕ ಸ್ವೀಟ್ ಅಂತು ಎಲ್ಲ ಐಟಮ್ ಇಟ್ಟಿರ್ತಾರೆ ಇಲ್ಲಿ ನಮ್ಮ ಕೊಪ್ಳ ಜಾತ್ರೆ ಒಳಗೆ ಗವಿಸಿದ್ಧೇಶ್ವರ ಜಾತ್ರೆ ಅಂತ ಈಗ ಜನವರಿ ಇಪ್ಪತ್ತೇಳಕ್ಕೆ ಐತಿ ಇಲ್ಲಿ ದೊಡ್ಡ ಸಂಭ್ರಮನೇ ಸಂಭ್ರಮ ಆಮೇಲೆ ನಿಮ್ಮ ಮಠದಲ್ಲಿ ಊಟ ಇರುತ್ತ ದೂರದಿಂದ ಬಂದಂಥವ್ರಿಗೆ ಇಲ್ಲಿದ್ದವ್ರಿಗೆ ಆಜುಬಾಜು ಸಮೀಪ ಸುತ್ತ ಹಳ್ಳಿಯವ್ರು ಎಲ್ಲ ಬಂದಿರ್ತಾರೆ ಇಲ್ಲಿ ಜಾತ್ರೆಗೆ ಗವಿಸಿದ್ಧೇಶ್ವರ ಜಾತ್ರೆಗೆ ಅಲ್ಲಿ ಪ್ರಸ್ತ ಇರುತ್ತೆ ಅಲ್ಲಿ ಊಟ ಮಾಡವ್ರು ಮಾಡ್ತಾರೆ ಆಮೇಲೆ ಜಾತ್ರೆ ಒಳಗೆ ಎಲ್ಲ ಅಂಗಡಿ ಮಿಠಾಯಿ ಅಂಗಡಿ ಆಮೇಲೆ ಟೇಶ್ನರಿ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಎಲ್ಲ ಥರ ಅಂಗಡಿಗಳನ್ನ ಹೊಡ್ದಿರ್ತಾರ ಕೊಪ್ಳ ಜಾತ್ರೆ ಅಂದರೆ ಇಲ್ಲಿ ನಮ್ಮ ಕೊಪ್ಳ ತಾಲೂ ನಮ್ಮ ಕೊಪ್ಳ ಡಿಸ್ಟಿಕ್ಕಿಗೇನೆ ದೊಡ್ಡ ಜಾತ್ರೆ ಇಲ್ಲಿ ಗವಿಸಿದ್ಧೇಶ್ವರ ಜಾತ್ರೆ ಇಲ್ಲಂತು ಸಿಕ್ಕಾಪಟ್ಟೆ ರಶ್ ಒಂದು ತಿಂಗಳು ತನಕ ಇರುತ್ತೆ ಜಾತ್ರೆ ಹ್ಞೂ ಸುತ್ತ ಹಳ್ಳಿಯವ್ರು ಎಲ್ಲರ ಬಂಡಿ ಕಟ್ಕೊಂಡು ಬಂದು ಕಾರ್ ತಗೊಂಡು ಬಂದು ಎಲ್ಲರೂ ಜಾತ್ರೆ ಮಾಡ್ಕೊಂಡು ಒಂದೊಂದು ದಿನ ಇದ್ದು ಜಾತ್ರೆಯನ್ನ ಮಾಡಿಕೊಂಡು ಖುಷಿಪಟ್ಟ ಇಂಥ ಸಾಮಾನು ಸಿಗೋಂಗಿಲ್ಲ ಅನ್ನೋಂಗಿಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಥರ ಸಾಮಾನಗಳನ್ನ ಹಾಕಿರ್ತಾರೆ ಅಲ್ಲೇ ಯ ಮನೆಗೆ ಏನು ಬೇಕು ಸಾಮಾನು ಪಾತ್ರೆ ಪಾತ್ರೆಯಿಂದ ಹಿಡ್ದು ಮನೆ ಡೆಕೋರೇಷನ್ ಎಲ್ಲ ನಮನ್ನ ಎಲ್ಲ ಥರದ ಸಾಮಾನುಗಳು ಇಲ್ಲಿ ಸಿಕ್ತವೆ ಜಾತ್ರೆಯಲ್ಲಿ ಆಮೇಲೆ ಬುಕ್ಸ್ ಓದೋವ್ರಿಗೆ ಕೂಡ ಒಳ್ಳೊಳ್ಳೆ ಬುಕ್ಸು ಸಿಕ್ತವೆ ಆಮೇಲೆ ಮನೆಗೆ ಏನು ಫ್ಯಾಷನ್ ಡಿಸೈನರ್ ಇರ್ತವೆ ಇಂಥವು ಏನಾದರೂ ತಗೊಳ್ಬೇಕಂದ್ರೆ ಎಲ್ಲ ಐಟಮ್ ಕೂಡ ಸಿಗ್ತವೆ ಕುಂಡಲಿ ಆ ಹೂವಿನ ಗಿಡ ಆಮೇಲೆ ಫೋಟೋಗಳು ಸಿಗ್ತವೆ ಮತ್ತು ಇಲ್ಲಿ ನಾಟಕ ಇರ್ತೈತಿ ರಾತ್ರಿಯೆಲ್ಲ ನಾಟಕ ನೋಡೋರು ಕೂಡ ಹಳ್ಳಿಯಿಂದ ಬಂದವರೂ ನಾಟಕಗಳನ್ನ ನೋಡ್ತಾರೆ ಸಿನ್ಮಾ ನೋಡಿಕೊಂಡು ನಾಟಕ ನೋಡ್ಕೊಂಡು ಜಾತ್ರೆಗೆಲ್ಲ ಅಡ್ಡಾಡಿ ತಿಂಡಿ ತಿನಿಸುಗಳನ್ನು ತಿಂದು ಮತ್ತು ಮನೆಗೆ ಕಟ್ಕೊಂಡು ಹೋಗ್ತಾರೆ ಇಲ್ಲಿ ಕೊಪ್ಪಳದಲ್ಲಿ ಕೊಪ್ಳ ಡಿಸ್ಟಿಕ್ನೊಳಗೆ ಕೊಪ್ಳ ಜಾತ್ರೆ ತುಂಬ ಪೇಮಸ ಮತ್ತಿಲ್ಲಿ ಜಾತ್ರೆಯಲ್ಲಿ ಕೂಡ ತಿಂಡಿ ತಿನಿಸುಗಳನ್ನು ಮಿಣ ಮಿಣವಾಗಿ ಎಲ್ಲ ಥರ ದೋಸೆ ಗೋಬಿಮಂಚೂರಿ ಪಾನಿಪುರಿ ಇನ್ನೂ ಎಲ್ಲ ಐಟಮ್ಸು ಸ್ವೀಟ್ ಅಂಗಡಿ ಅಂತೂ ಜಗ್ಗಿ ಹಾಕಿರ್ತಾರೆ ತಿನ್ನೋದಕ್ಕೆ ದುಡ್ಡಿದ್ರೆ ಏನು ಯಾವುದಕ್ಕು ದುಡ್ಡು ಒಂದು ಇರ್ಬೇಕು ಕೈಯ್ಯಲ್ಲಿ ನಾವು ಎಲ್ಲಿ ಕಡೆ ದುಡ್ಡಿದ್ದರೆ ನೀವು ದುನಿಯಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಇಲ್ಲಿ ಕೊಪ್ಳ ಜಾತ್ರೆಯನ್ನು ಮತ್ತು ಮನೇಲಿ ಕೂಡ ಇಲ್ಲಿನ ನಮ್ಮ ಭಾಗದಲ್ಲಿ ಬೀಗರು ಬಂದಿರ್ತಾರೆ ಬಳೆಗಳನ್ನ ಹಾಕಿಸಿ ಕುಂಕುಮ ವಿಭೂತಿ ಅದು ಮನೆ ಪದ್ಧತಿ ಇಲ್ಲಿ ನಮ್ಮನೆ ಪದ್ಧತಿಗಳು ಹೆಂಗೆ ಇರ್ತವೆ ಹಂಗೆ ಮನೆ ಬಂದು ಬೀಗರಿಗೆಲ್ಲ ಆ ಜಾತ್ರೆಗೆ ಕರ್ಕೊಂಡೋಗಿ ಅವರಿಗೆ ಬಳೆಗಳನ್ನ ಕೊಡಿಸಿ ಬಳೆ ಹಾಕ್ಸ್ತೀವಿ ಕೈಯ್ಯಾಗ ಆಮೇಲೆ ಅವ್ರಿಗೆ ಬೇಕಾದ ಸಾಮಾನುಗಳನ್ನೆಲ್ಲ ಕೊಡಿಸಿ ಮಟಕೋಯ್ ಕಾಯಿ ಹೊಡೆಸ್ಕೊಂಡು ಅಲ್ಲಿ ಪ್ರಸ್ತ ಊಟ ಮಾಡಿ ಜಾತ್ರೆಯಾಗಿ ಅಡ್ಡಾಡಿಕೊಂಡು ಆಮೇಲೆ ಸಾಯಂಕಾಲ ಮನೆಗೆ ಕರ್ಕೊಂಡ್ಬರ್ತೀವಿ ಮನೆಗೆ ಬಂದ್ಮೇಲೆ ಮತ್ತು ಮಕ್ಕಳು ಕೂಡ ಹದ್ನೈದು ದಿವಸ ಇರ್ತವಲ್ಲ ಅವ್ರಿಗೆ ಏನೇನು ಐಟಮ್ ಬೇಕು ನಕ್ಲೀಸು ಸರ ರಿಬ್ಬನು ಈ ಥರ ಮಕ್ಕಳ ಇಷ್ಟವಾಗಿ ಏನು ಇಷ್ಟ ಆಗಿರ್ತವೆ ಅವನ್ನೆಲ್ಲ ಸಾಮಾನು ತಂದ್ಕೊಂಡಿರ್ತಾರೆ ಆಮೇಲೆ ನಾವು ಮನೆಗೆ ಏನಾದರೂ ಬೇಕಂದ್ರೆ ಸಾಮಾನು ಪಡ್ಡಿನ ಅಂಚು ಹೋಳ್ಗೆ ಅಂಚು ಆಮೇಲೆ ಎಲ್ಲ ಥರ ಸಾಮಾನು ಬರ್ತವೆ ನಮಗೆ ಏನು ಬೇಕು ಅಂತ ವಸ್ತುಗಳನ್ನ ಹೋಗಿ ಜಾತ್ರೆಲಿ ಕರ್ದು ಮಾಡ್ಕೊಂಡು ಬರ್ತೀವಿ ಆ ಜಾತ್ರೆದು ಅಂದ್ರೆ ಇಲ್ಲಿ ಭಾಳ ಸಂಭ್ರಮ ಮತ್ತು ಜಾತ್ರೆ ಇತ್ತಪ್ಪ ಅಂಥೇಳಿ ಇಲ್ಲೆಲ್ಲ ರೊಟ್ಟಿಗಳನ್ನು ತಯಾರು ಮಾಡಿ ಇಟ್ಕೊಳ್ತೀವಿ ಮನೆಗೆ ಬೀಗರು ಬಂದಿರ್ತಾರೆ ಹೆಚ್ಚು ಕಡಿಮೆ ಇರಲಿ ಅಂಥೇಳಿ ತೆಳ್ಳಗೆ ಎಳ್ಳು ಹಚ್ಚಿ ರೊಟ್ಟಿ ಮಾಡಿ ಇಟ್ಕೊಂಡಿರ್ತೀವಿ ಮನೆಯಲ್ಲಿ ಬೀಗ್ರು ಬಂದಾಗ ವಡೆ ಇಂಥವು ಸ್ವೀಟ್ಸು ಉಂಡೆ ತಿಂಡಿಗಳನ್ನು ಸಾಕಷ್ಟು ಮಾಡ್ತೀವಿ ಮತ್ತು ಬೇಸನ್ ಉಂಡೆ ಮಾಡಿರ್ತೀವಿ ಮನೆಯಲ್ಲಿ ತುಪ್ಪ ಅದೆಲ್ಲ ಹಾಕಿ ಚೆಂದಾಗಿ ಇಟ್ಟು ಮಾಡಿ ಬೇಸನ್ ಉಂಡೆ ಕೂಡ ನಮ್ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಏನು ನಮಗೆ ಬೇರೆ ಐಟಮ್ ಮಾಡಬೇಕಂತಂದ್ರು ಟಿವಿ ಮುಖಾಂತರ ಯೂಟೂಬ್ ನೋಡಿ ಏನು ಹೊಸ ಅಡುಗೆ ಬೇಕಪ್ಪ ಅಂತ ಅಂದ್ರೆ ಅದ್ರಲ್ಲಿ ನೋಡಿ ಮನೆಯಲ್ಲಿ ಅವಾಗಿಂದ ಅವಾಗ ತಯಾರು ಮಾಡಿ ಹಾಂ ಕೊಡ್ತೀವಿ ಮಕ್ಕಳಿಗೆ ಆಮೇಲೆ ನಮ್ಮನೇಲಿ ಮಕ್ಳು ಇದ್ದಾರೆ ಅವರು ಕೂಡ ಯೂಟೂಬ್ ನೋಡಿ ಏನಾದರೂ ಹೊಸದು ಬೇಕಂತಂದ್ರೆ ಹುಡುಕಿ ಹೊಸ ಥರ ಮಾಡಿ ತಿಂಡಿಯನ್ನು ತಿಂತಿರ್ತೀವಿ ಮತ್ತು ಇದಾದ್ಮೇಲೆ ಒಟ್ಟು ತಿನ್ನೋದಕ್ಕೆ ಐಟಮ್ಗಳು ಏನು ಬೇಕು ಬೇಕೆಂದ್ರೆ ಹಬ್ಬ ಹರಿದಿನ ಅಂತಿಲ್ಲ ಯಾವಾಗ ಏನು ಬೇಕಂತ ಅನ್ನಿಸುತ್ತೊ ಅವಾಗ ಯೂ ಯೂಟೂಬ್ ನೋಡಿ ಆಮೇಲೆ ಟಿವಿಯಲ್ಲಿ ತೋರಿಸಿರ್ತಾರ ಆ ಥರ ತೋರಿಸಿದ್ರ ಅದನ್ನು ಮರ್ದಿವ್ಸವೇ ಅಡುಗೆ ಮಾಡಿ ತಯಾರು ಮಾಡಿ ಮಕ್ಕಳೆಲ್ಲ ಕೊಡ್ತಾರೆ ನಾವು ಕೂಡ ಹಾಂ ಟಿವಿಯಿಂದ ಯೂಟೂಬ್ನಿಂದ ನೋಡಿ ಅಡುಗೆಯನ್ನ ತಯಾರು ಮಾಡ್ತೀವಿ ಆಮೇಲೆ ಸೊಪ್ಪು ತರಕಾರಿದು ಏನು ಒಂದು ಹೊಸ ಅಡುಗೆ ಬಂತಪ್ಪ ಅಂತಂದ್ರೆ ಅದನ್ನೆಲ್ಲ ನೋಡಿ ಇಂದ ನಮಗೆ ಯಾವ್ದು ರುಚಿ ಕಟ್ಟಿರುತ್ತೊ ಆಮೇಲೆ ನಮಗೆ ರುಚಿ ಅನ್ನಿಸಿದಿತ್ತಪ್ಪ ಅಂದ್ರೆ ಅದನ್ನು ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀವಿ ನಮ್ಮ ಮನೆಯವ್ರು ಕೂಡ ಇಷ್ಟ ಪಡ್ತಾರೆ ನನ್ನ ಮಕ್ಕಳು ಕೂಡ ಇಷ್ಟಪಡ್ತಾರೆ ನಾವೆಲ್ಲ ಮನೆಯವ್ರು ಮನೆಯಲ್ಲಿ ಎಲ್ಲರೂ ಸೇರಿ ಯಾವುದೇ ಅಡುಗೆ ಇದ್ದರೂ ಕೂಡ ಇಷ್ಟ ಪಟ್ಟು ಎಲ್ಲರೂ ಊಟಕ್ಕೆ ಕೂರ್ಬೇಕಾದ್ರೆ ಎಲ್ಲರು ಒಂದೇ ಕಡೆ ಕೂತ್ಕೊಂಡು ಊಟ ಮಾಡ್ತಿರ್ತೀವಿ ಅದೇ ಮಕ್ಕಳದ್ದೊಂದು ಸಂಭ್ರಮ ಆಮೇಲೆ ಓದೋಕೆ ಹೋಗಿರ್ತಾರೆ ಮಕ್ಕಳು ಹಬ್ಬ ಇದ್ದಾಗ ಬಂದಿರ್ತಾರೆ ಹಂಗಾಗಿ ಎಲ್ಲರೂ ಮಿಣ ಮಿಣ ಅಡ್ಗೆ ಮಾಡಿ ಒಟ್ಟಿಗೆ ಕೂತು ಊಟ ಮಾಡ್ತೀವಿ ನಮ್ಮನೆಯಲ್ಲಿ ತ್ಯಾಂಕ್ ಯು